ಹೌದು ನಾನೇ ಚಂದನಾ ಓಕೆ ಹೇಳಿ

ಆಂ ಓಕೆ ಓಕೆ ಸೇರಿಸಬಹುದು ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ತುಂಬ ತ ಯಾವ ಥರ ಲೈಕ್ ಆಗುತ್ತೆ ನೋಡಿರಿ ನಮ್ಮಲ್ಲಿ ಫೋಕ್ ಡ್ಯಾನ್ಸ್ ಇದೆ ಭರತನಾಟ್ಯ ಇದೆ ಕೂಚಿಪುಡಿ ಇದೆ ಓಕೆ ಮೋಹಿನಿಯಾಟ್ಟಂ ಇದೆ ಆಮೇಲೆ ಈಗ ಟ್ರೆಂಡಿಂಗಲ್ಲಿ ಇರೊ ಥರ ಫ್ಲಿಪ್ಫ್ಲಾಪ್ಸು ಓಕೆ ಆ ಥರ ನಮ್ಮಲ್ಲಿ ಎಲ್ಲ ಥರ ಫಾರ್ಮಸಲ್ಲಿ ಕೂಡ ಡ್ಯಾನ್ಸ್ ಇದೆ ನಿಮಗ್ಯಾವ ಥರ ಇಷ್ಟ ಆಗುತ್ತೆ ನಿಮ್ಮ ಮಗಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಕೇಳಿ ಕರ್ಕೊಂಬನ್ನಿ ಒಂದು ಸಲ ವಿಸಿಟ್ ಮಾಡಿರಿ ನಿಮಗೆ ಯಾವುದು ಸರಿ ಅನಿಸತ್ತಾ ಅವ ಅದನ್ನು ಅದಕ್ಕೆ ಜಾಯಿನ್ ಮಾಡುವ ಓಕೆ ಓಕೆ ಸೇರಿಸಿರಿ ಕ್ಲಾಸು ವಿ ಡೈಲಿ ಕೂಡ ಇರುತ್ತೆ ವೀಕೆಂಡ್ಸಲ್ಲಿ ಇರುತ್ ಬೇಕು ಅಂತಂದರೆ ವೀಕೆಂಡ್ಸಲ್ಲಿ ಕೂಡ ಇರುತ್ತೆ ಡೈಲಿ ಟೂ ಅವರ್ಸ್ ಸಾರಿ ಇರುತ್ತೆ ಓಕೆನಾ ಮಂಡೇ ಟು ಫ್ರೈಡೆ ಸಿಕ್ಸ್ ಟು ಏಟ್ ಓಕೆ ಮಂಡೇ ಟು ಫ್ರೈಡೆ ಸಿಕ್ಸ್ ಟು ಏಟ್ ಟೈಮಿಂಗ್ಸು ಮತ್ತು ಸ್ಯಾಟರ್ಡೆ ಮತ್ತು ಸಂಡೇ ಆದರೆ ಏಟ್ ಟು ಟ್ವಲ್ವವರೆಗೂ ಇರುತ್ತೆ ಹಾ ಹಾಂ ಓಕೆ ಮಾರ್ನಿಂಗ್ ಸ್ಯಾಟರ್ಡೆ ಮತ್ತು ಸಂಡೇ ಮಾರ್ನಿಂಗ್ ಇರುತ್ತೆ ಡೈಲಿ ಆದರೆ ಈವನಿಂಗ್ ಈವನಿಂಗ್ ಸಿಕ್ಸ್ ಟು ಏಟ್ ಇರುತ್ತೆ ಹ ನೀವು ಯ ನಿಮ್ಮ ಫೀಸು ಓಕೆ ಅವರು ಯಾವ ಥರ ಇದರ ಮೇಲೆ ಜಾಯಿನ್ ಆಗ್ತಾರೆ ಯಾವ ಡ್ಯಾನ್ಸ್ಗೆ ಯಾವ ಫಾರ್ಮ್ಗೆ ಜಾಯಿನ್ ಆಗ್ತಾರೆ ಅಂತ ನೋಡಿಬಿಟ್ಟು ನಾವು ಫೀಸ್ ಹೇಳ್ತೀವಿ ನಾರ್ಮಲಿ ಭರತನಾಟ್ಯವನ್ನೇ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಏಟ್ ಅಂಡ್ರೆಡ್ ರೂಪೀ ಕಾಸ್ಟ್ ಮಾಡ್ತೀವಿ ನಾವು

ಹಾಂ ಹೌದ್ಹೌದ್ಹೌದು ಎಕ್ಸಾಮೆಲ್ಲ ಕಂಡಕ್ಟ್ ಮಾಡ್ತೀವಿ ಥಿಯರಿ ಎಕ್ಸಾಮ್ಸಿರುತ್ತೆ ಅವರಿಗೆ ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸಿರುತ್ತೆ ಅವರದರಲ್ಲಿ ಯಾವ ಥರ ಸ್ಕೋರ್ ಮಾಡ್ತಾರೆ ಅಂತ ನೋಡಿಬಿಟ್ಟು ನಾವು ಸರ್ಟಿಫಿಕೇಟ್ ಕೂಡ ಕೊಡ್ ಪ್ರೊವಾಯ್ಡ್ ಮಾಡ್ತೀವಿ ನಿಮಗೆ ಆಮೇಲೆ ಕಾಂಪಿಟೇಷನ್ಸ್ ಇದ್ದಾಗ ಹಾಂ ಹೌದೌದು ಕಾಂಪಿಟೇಷನ್ಸೆಲ್ಲ ಇರುತ್ತೆ ನಾವಲ್ಲಿಗೆಲ್ಲಾ ರೆಫರ್ ಮಾಡ್ತೀವಿ ಕಳಿಸ್ತೀವಿ ಹಾಂ ಓಕೆ ಹಾಂ ಓಕೆ ಬೈ